ನಾನು ರನ್ನಿಂಗ್ ಮಾಡುವಾಗ ಯೋಚನೆ ನನ್ನ ತಲೆಯಲ್ಲಿ ಒಂದು ಇರ್ತದೆ ನಾನು ಓಡುತ್ತಾ ಓಡುತ್ತಾ ಮನಸ್ನಲ್ಲೇ ಏನೇನೋ ನೆನಪುಗಳನ್ನು ಇಟ್ಟುಕೊಡ್ತಾ ಇಟ್ಟುಕೊಳ್ಳುತ್ತೇನೆ ಏಕೆಂದರೆ ನನಗೆ ಅದು ಸಾಂಗ್ ಹಾಕುವಂಥ ಅಭ್ಯಾಸ ಏನಿಲ್ಲ ಆದರೂ ನನಗೆ ಮನಸ್ಸಿನಲ್ಲಿ ನಾನು ಹೇಳ್ತೇನೆ ನಾನು ಈಗ ಚಿಕ್ಕವಳು ಹುಡುಗಿಯಾಗಿದ್ದೇನೆ ನಂತರ ಬೆಳೀತೇನೆ ಆಮೇಲೆ ನನಗೆ ಪ್ರಾಯ ವಯಸ್ಸಿಗೆ ಬರ್ತೇನೆ ಆಮೇಲೆ ನಾನು ಓಡುವಾಗ ನನ್ನ ತಲೆಯಲ್ಲಿ ಓಡ್ತದೆ ನಾನು ವಯಸ್ಸಿಗೆ ಬಂದ ಮೇಲೆ ಏನು ಮಾಡಬೇಕು ನನಗೆ ಮಕ್ಕಳಾಗ್ತದೆ ಮಕ್ಕಳನ್ನು ಹೇಗೆ ಬೆಳೆಸ್ಬೇಕು ಅವರಿಗೆ ಹೇಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅವರನ್ನು ಹೇಗೆ ಒಂದು ದಾರಿಗೆ ತರಬೇಕು ಅವರನ್ನು ಅವರ ಕಾಲ ಮೇಲೆ ಹೇಗೆ ನಿಲ್ಲಿಸಬೇಕು ಇದೆಲ್ಲ ಆಲೋಚನೆ ನಾನು ಓಡ್ತಾ ಓಡ್ತಾ ಓಡ್ತಾ ಮಾಡ್ತಾ ಇರ್ತೇನೆ ಮತ್ತು ಆ ಛಲ ಓಡುವಾಗ ನಮಗೆ ಆರೋಗ್ಯಕ್ಕೆ ನಮ್ಮ ಶರೀರದಲ್ಲಿ ಉಂಟಲ್ವ ಒಂದು ದೈನಂದಿನ ಚಲನೆ ನಮ್ಮಲ್ಲಿ ಉಂಟಾಗ್ತದೆ ಏಕಂದ್ರೆ ನಾವು ಚಿಕ್ಕಂದಿನಲ್ಲಿ ಅದಕ್ಕೆ ನಾವು ಅದ್ರದ್ದು ಮೇಲೆ ಗಮನ ಇಟ್ಟರೆ ನಾವು ದೊಡ್ಡವ್ರಾದ ಮೇಲೆ ಕೂಡ ಅದೇ ಗಮನ ನಮ್ಮಲ್ಲಿ ಇರ್ತದೆ ಏಕಂದ್ರೆ ಓಡುವುದು ನಡೆದುಕೊಂಡೂದು ರನ್ನಿಂಗ್ ಮಾಡುವುದು ಹೀಗೆಲ್ಲ ಇರುವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಮಗೆ ಕೈ ಕಾಲು ನೋವೆಲ್ಲ ಬರೋದಿಲ್ಲ ನಮ್ಮ ಆರೋಗ್ಯ ಕರೆಕ್ಟ್ ಇರ್ತದೆ ಮತ್ತು ನಮಗೆ ಅದು ಉದಾಸೀನ ಅದು ಇಲ್ಲ ನಮ್ಗೆ ನಾವು ಓಡುವಾಗ ಓಡುತ್ತಾ ಓಡುತ್ತಾ ನಮ್ಮ ಶರೀರದಲ್ಲಿ ಆ ಬೆವರು ಬರ್ತದೆ ಅಲ್ವ ಅದು ಸ್ ಚೆನ್ನಾಗಿ ಹೊರಗೆ ಹೋದರೆ ನಮ್ಮಲ್ಲಿದ್ದ ನಿಶ್ಶಕ್ತಿ ಎಲ್ಲ ಹೊರಗೆ ಹೋಗ್ತದೆ ಆ ಬೆವರಿನಿಂದ ಅದು ಮತ್ತು ನಮಗೆ ಶರೀರಕ್ಕೆ ಅದು ಇದೂ ಕೂಡ ಕೊಡ್ತದೆ ಏನಂದರೆ ನಮಗೆ ಶಕ್ತಿ ಕೂಡ ಕೊಡ್ತದೆ ಆ ಶಕ್ತಿಯಿಂದ ನಾವು ನಮ್ಮ ಶರೀರವನ್ನು ಕಾಪಾಡಿಕೊಳ್ಬೌದು ನಾವು ಆರೋಗ್ಯವಂತರಾಗಿರ್ಬೌದು ಹೀಗೆ ಅಲ್ಲ ಮತ್ತೆ ಕೆಲವು ಇದ್ರಲ್ಲಿ ನನಗೆ ಏನಾಗ್ತದೆ ಅಂದರೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಮಾ ಓಡಲಿಕ್ಕೆ ಆಗದಿದ್ರೂ ಕೂಡ ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೇನೆ ನಾವು ಏನು ಮಾಡಬೇಕು ಮನೇಲ್ಲಿ ಹೇಗಿರಬೇಕು ಮತ್ತು ಸಮಾಜವನ್ನು ಹೇಗೆ ನೋಡಿಕೊಳ್ಬೇಕು ಮತ್ತು ನಮ್ಮ ಶರೀರದ ಬಗ್ಗೆ ನಮ್ಮ ಶರೀರದ ಬಗ್ಗೆ ಅಂದರೆ ನಮ್ಗೆ ಈಗ ಪ್ರಾಯ ಆದ ಮೇಲೆ ಕೈ ಕಾಲು ನೋವು ಎಳ್ಯೋದು ಸೆಳೆತ ಗಂಟು ನೋವು ಬರ್ತದೆ ದೇವರ ದಯದಿಂದ ಈಗ ಅರುವತ್ನಾಲ್ಕು ದಾಟಿದ್ರೂ ಇಷ್ಟರವರೆಗೆ ಒಂದೂ ಮದ್ದು ಅಂತೇನಿಲ್ಲ ಒಂದು ಎರಡು ಮೂರು ಆಕ್ಸಿಡೆಂಟಾಗಿತ್ತು ಅದು ಬೇರೆ ವಿಷಯ ಗಾಡಿಯಲ್ಲಿ ಆದರೆ ಶರೀರದ ಒಳಗಿನ ಒಂದು ಚಿಕಿತ್ಸೆಗೆ ಇದರ ಇಷ್ಟರವರೆಗೆ ದೇವರು ನನಗೆ ಪ್ರವೇಶ ಕೊಡಲಿಲ್ಲ ಅದೊಂದು ನನ್ನ ಜೀವನದಲ್ಲಿ ನನಗೆ ತುಂಬ ಸಂತೋಷದಾಯಕವಾದಂಥ ಒಂದು ವಿಷಯ ಇದರ ಬಗ್ಗೆ ನಾನು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಏಕೆಂದ್ರೆ ಇದುವರೆಗೊಂದು ಬಿ ಪಿ ಶುಗರ್ ಅದು ಇದು ಏನಿಲ್ಲ ಒಂದು ಹೆರಿಗೆ ಒಂದು ಮೂರು ಆದರೂ ಆ ಹೆರಿಗೆನೂ ಕೂಡ ನಮ್ದು ಏನಾಯಿತಂದ್ರೆ ಮನೆಯಲ್ಲೇ ದೇವರು ಮಾಡಿಸಿದ್ದಾರೆ ಅದು ತುಂಬ ನನಗೆ ತುಂಬ ಅಂದರೆ ತುಂಬ ತುಂಬ ಖುಷಿ ಸಾಷ್ಟಾಂಗ ನಮಸ್ಕಾರ ಪರಮಾತ್ಮನಿಗೆ ಮತ್ತು ಇರ ಓಟದಲ್ಲಿ ಕೂಡ ಈಗಲೂ ಯಾವಾಗಲೂ ನಾನೊಂದು ಓಡ್ತಾ ಓಡ್ತಾ ಇರಲಿ ನಡೆದುಕೊಂಡೇ ಹೋಗ್ತಾ ಇರಲಿ ನನ್ನ ಮನಸ್ಲಿ ಏನಾದ್ರೂ ಒಂದು ಆಲೋಚನೆ ಬಂದೇ ಬರ್ತದೆ ಇನ್ನೇನು ಮಾಡಬೇಕು ನಾಳೆ ಏನು ಮಾಡಬೇಕು ನಾಳಿದ್ ಹೇಗೆ ಮ ಹೀಗೇ ಮುಂದುವರೀತ ವರಿತ ಆರೋಗ್ಯವಂತರಾಗಿದ್ದೇನೆ ಹೇಳ್ಲಿಕ್ಕೆ ತುಂಬ ಖುಷಿಪಡ್ತೇನೆ